ಹಾಂ ಹಲೋ ಸರ್ ಹೇಳಿ ಸರ್ ಹಾಂ ಹೌದು ಸರ್ ಇದು ಸಮೀನ ಟ್ರಾವೆಲ್ಸಂತ ಹೇಳಿ ಸರ್ ಹೌದಾ ಸರ್ ಸರ್ ನಿಮ್ಮ ಇಲ್ಲೇ ತುಮ್ಕೂರು ಲೋಕಲ್ಲಾ ಅಥ್ವಾ ತುಮ್ಕೂರು ಆತ್ಮುಕ ಹಳ್ಳಿಯ ಸರ್ ಹೌದಾ ಸರ್ ಹಾಂ ಸರ್ ನಿಮಗೆ ಈಗ ತುಮ್ಕೂರಲ್ಲಿ ಓಡಾಡಲಿಕ್ಕೆಯೇ ಬೈಕ್ ರೆಂಟಿಗೆ ಬೇಕಾ ಸರ್ ಹೌದಾ ಸರ್ ನೀವು ಎಷ್ಟು ಬೈಕಲ್ಲಿ ಒಬ್ಬರೇ ಓಡಾಡ್ತೀರ ಇಲ್ಲ ಸರ್ ನೀವು ಡಬಲ್ ಸೀಟ್ ಹಾಕ್ಕೊಂಡು ನೀವು ಬೈಕಲ್ಲಿ ರೆಂಟ್ ತೊಗೊಳ್ತೀರ ಸರ್ ಹೌದಾ ಒಬ್ಬರೆ ಆದರೆ ಸರ್ ಸ್ವಲ್ಪ ಕಡಿಮೆ ಆಗುತ್ತೆ ಒನ್ ಡೇಗೆ ನಿಮ್ಮದು ಬೈಕಿಗೆ ಪೆಟ್ರೋಲು ನಿಮಗೆ ಸರ್ ಅದು ನಿಮಗೆ ಒಂದು ಇರುತ್ತೆ ಸರ್ ಪೆಟ್ರೋಲ್ ನೀವೇ ಹಾಕಿಸ್ಕೊಳ್ಳೋದು ಮತ್ತು ಬೈಕ್ ರೆಂಟ್ಗಷ್ಟೇ ಒಂದು ಸಾವಿರ ಅಥ್ವಾ ಎಂಟುನೂರು ಆಗುತ್ತೆ ಸರ್ ಡಿಸ್ಕೌಂಟಾಗಿ ಎಂಟುನೂರು ರೂಪಾಯಿ ಮಾಡ್ಕೊಡ್ತೀವಿ ಸರ್ ಒಂದು ಡೇ ಒಂದು ದಿನಕ್ಕೆ ಇಲ್ಲ ಸರ್ ಟ್ವೆಲ್ ಅವರ್ಸು ನೀವು ಯಾವಾಗ ಈಗ ಬೆಳಿಗ್ಗೆ ಆರು ಗಂಟೆಗೆ ತೊಗೊಂಡೋದ್ರೆ ಮತ್ತೆ ಸಾಯಂಕಾಲ ಆರು ಗಂಟೆಗೆ ನೀವು ವಾಪೀಸು ನಮಗೆ ರಿಟನ್ ತಂದ್ಕೊಡಬೇಕು ಸರ್ ನಮಗೆ ಬೈಕು ಅಂದರೆ ಹನ್ನೆರ್ಡು ಹನ್ನೆರ್ಡು ತಾಸಿಗೆ ನಾವು ಕೊಡ್ತೀವಿ ಸರ್ ಹಾಂ ಹಾಂ ಹನ್ನೆರ್ಡು ತಾಸಿಗೆ ಕೊಡ್ತೀವಿ ಮತ್ತೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಬೇಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ಗು ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಅದು ಯಾವ್ಥರ ಬೇಕಲ್ಲ ನಿಮಗೆ ಅದು ರೇಟ್ ಬೇರೆ ಸರ್ ಆ ರೇಟ್ ಬೇರೆ ನಾವು ಮಾತಾಡ್ಕೊಂಡು ನಿಮಗೆ ಕೊಡ್ತೀವಿ

ಹೌದು ಸರ್ ನಿಮ್ಮದು ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ನಾವು ಬೈಕು ಕೊಡ್ತೀವಿ ಅಂದರೆ ನಿಮ್ಮದು ಒಂದು ಆಧಾರ ಕಾರ್ಡ್ ಜೆರಾಕ್ಸು ಮತ್ತು ಪ್ಯಾನ್ ಕಾರ್ಡ್ ಜೆರಾಕ್ಸು ಮತ್ತೆ ನಿಮ್ದೊಂದು ಫೋಟೋ ಮತ್ತು ನಿಮ್ಮದು ಮೊಬೈಲ್ ನಂಬರ್ ಕಾಂಟಾಕ್ಟ್ ನಂಬರ್ ಕೊಟ್ಟು ನಮ್ಗೆ ರಿಜಿಸ್ಟರ್ ಮಾಡಿಸ್ಕೊಂಡು ನೀವು ರೆಂಟಿಗೆ ಬೈಕನ್ನು ತೊಗೊಂಡೋಗ್ಭೌದು ಸರ್ ಓಕೆ ಸರ್ ಓಕೆ ಸರ್ ಕಾಲ್ ಮಾಡಿ ಸರ್ ಓಕ್ ಓಕೆ ಸರ್ ಥ್ಯಾಂಕು ಯು ಸರ್